ನಾವು ದೊಡ್ಡ ಪ್ರಮಾಣದಾಗ ಅಡುಗೆ ಅಂದ್ರೆ ಮಾಡಿದ್ದೀನಿ ನನ್ನ ಮಗನ ಬರ್ತಡೇ ಇತ್ತು ಬರ್ತಡೇದಾಗ ಎಲ್ಲ ಫ್ರೆಂಡ್ಸಿಗೆ ಹೇಳ್ಬಿಟ್ಟಿದ್ರು ನಮ್ಮ ಮನೆಯವ್ರು ಹಂಗಾಗಿ ನನ್ನ ಮಗನೂ ಅವ್ರ ಫ್ರೆಂಡ್ಸಿಗೆಲ್ಲ ಹೇಳ್ಬಿಟ್ಟಿದ್ದ ಹಾಗಾಗಿ ನಾನು ಯಾರೂ ಬರೋಲ್ಲ ಬಿಡು ಸ್ವಲ್ಪ ಆದರೆ ಆಯಿತು ಅಂತ ಸ್ವಲ್ಪ ಮಾಡೋ ಐಡಿಯಾದಲ್ಲಿದ್ದೆ ಇಲ್ಲಮ್ಮ ಭಾಳ ಜನ ಬರ್ತಾರೆ ಇಲ್ಲ ಕಣೆ ಭಾಳ ಜನ ಬರ್ತಾರೆ ಅಂದಿದ್ದಕ್ಕೆ ಮತ್ತೆ ಒಂದು ಹತ್ತು ಕೆಜಿ ಅನ್ನ ಮಾಡಬೇಕಾಯ್ತು ನಾನು ನಾನ್ ವೆಜ್ ಅಡುಗೆ ಮಾಡಬೇಕಾಯ್ತು ಒಂದು ಹತ್ತು ಕೆಜಿ ನಾವು ಕುಶ್ಕ ರೈಸ್ ಅಂತ ಹೇಳ್ತೀವಿ ಆ ರೀತಿ ಮಾಡಿದ್ದೆ ಹತ್ತು ಕೆಜಿ ಒಂದು ಹತ್ತು ಕೆಜಿ ರ ಅಕ್ಕಿ ತೊಗೊಬಂದು ಹತ್ತು ಕೆಜಿ ಅಕ್ಕಿ ಆದ್ರೆ ಆರಾಮಾಗಿ ಊಟ ಮಾಡ್ಬೋದು ಒಂದು ನೂರು ಜನ ಈ ಥರ ಅಷ್ಟು ತೊಗೊಬಂದಿದ್ದೆ ತೊಗೊಬಂದು ಒಂದು ಎಂಟು ಕೆಜಿ ಚಿಕನ್ ತೊಗೊಬಂದಿದ್ದೆ ಎಂಟು ಕೆಜಿ ಚಿಕನು ಒಂದು ಹತ್ತು ಕೆಜಿ ಅಕ್ಕಿ ಅದಕ್ಕೆ ಬೇಕಾಗಿರುವ ಈ ಅಕ್ಕಿಗೆ ಆ ಥರ ರೈಸ್ ಮಾಡ್ಬೇಕಂದರೆ ದಾಡಾ ಬೇಕು ಏ ಚಕ್ಕೆ ಏಲಕ್ಕಿ ಲವಂಗ ಬೇಕು ಮತ್ತೆ ಕೊತ್ತಂಬ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಇದೆಲ್ಲ ಇರಬೇಕು ಅದನ್ನೆಲ್ಲ ಮನೆಗೆ ತೊಗೊಬಂದು ನೀಟಾಗಿ ಹುರ್ದು ಪುಡಿ ಮಾಡ್ಕೊಂಡು ದಾಡದಲ್ಲಿ ಬೇಸಾಗಿ ಹುರ್ದು ಈ ಥರಯೆಲ್ಲ ಮಾಡಬೇಕು ಆಮೇಲೆ ಉಳ್ಳಾಗಡ್ಡೆ ಮೆಣ್ಸಿನ್ಕಾಯಿ ಟಮಟಿ ಈ ಥರಯೆಲ್ಲ ಕಟ್ ಮಾಡಿ ಪುದೀನ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿಟ್ಟುಕೋಬೇಕು ಫಸ್ಟ್ಗ್ ಅದೆಲ್ಲ ಹಾಕಿ ಒಗ್ಗರ್ಣೆ ಹಾಕಿ ಆಮೇಲೆ ಪುದೀನ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಇದನ್ನು ಹಾಕಿ ಡ್ರೈ ಮಾಡಿಕೊಂಡು ಆಮೇಲೆ ಅಕ್ಕಿ ಒಂದರ್ಧ ಗಂಟೆ ನೆನೆ ಹಾಕ್ಬೇಕು ಅಂದರೆ ಅನ್ನ ಛಲೋ ಬರತ್ತೆ ಅರ್ಧ ಗಂಟೆ ನೆನೆ ಹಾಕಿ ಛಲೋ ನೀರಲ್ಲಿ ತೊಳೆದು ಅರ್ಧ ಗಂಟೆ ನೆನೆ ಹಾಕಿ ಛಲೋ ನೀರ್ನಾಗ ತೊಳೆದು ಆಮೇಲೆ ಅನ್ನ ಮಾಡಿದರೆ ಅನ್ನ ಮೆತ್ತಗೂನು ಬರುತ್ತೆ ಇನ್ನೂ ಈಡು ಇನ್ನೂ ಭಾಳ ಒಬ್ರು ಊಟ ಮಾಡೋದು ಇಬ್ರು ಊಟ ಮಾಡ್ಬೋದು ಹಂಗ್ ಅನ್ನ ಹಿಂಗೆ ಛಲೋ ಬರುತ್ತೆ ಈಡಾಗುತ್ತೆ ಅನ್ನ ಅಂತೀವಿ ನಾವು ಆಮೇಲೆ ಚಿಕನ್ ಚಿಕನ್ ಹೆಂಗ್ ಮಾಡೋದಂದರೆ ಚಿಕನ್ ತೊಗೊಂಬಂದ್ವಿ ಒಂದು ಎಂಟು ಕೆಜಿ ಚಿಕನ್ ತೊಗೊಂಬಂದೆ ತೊಗೊಂಬಂದು ಅದೆಲ್ಲ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿರ್ತಾರವರು ಅದನ್ನೆಲ್ಲ ಒಂದು ಸ್ವಲ್ಪ್ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿದ್ವಿ ನಮ್ಮ ಈಳ್ಗೆ ತೊಗೊಂಡು ಈಳಿಗೆ ಅಂತ ಬರುತ್ತೆ ಕಟ್ ಮಾಡೋದು ಅದನ್ನು ತೊಗೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಛಂದ ನೀರಾಗ ತೊಳೆದು ಆಮೇಲೆ ಅದಕ್ಕೆಲ್ಲ ಮಸಾಲೆ ಐಟಮ್ಮೆಲ್ಲ ಕಲಿಸಿಟ್ಟು ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದಿವಿ ಉಳ್ಳಾಗಡ್ಡೆ ಟ ಟೊಮಟೊ ಅದನ್ನೆಲ್ಲ ಎಣ್ಣೆಯಲ್ಲಿ ಕೆಂಪಗ ಮಾಡ್ಕೊಂಡು ಅದನ್ನು ಚಿಕನ್ನೆಲ್ಲ ಒಗ್ಗರ್ಣೆ ಹಾಕಿ ಅದನ್ನು ಒಂದು ಸ್ವಲ್ಪ ಡ್ರೈ ಥರ ಮಾಡಿದೆ ಯಾಕಂದರೆ ಇದು ರೈಸ್ ಯಾಕಂದರೆ ನಾವು ಬಗಾರ್ಕನ ಟೈಪ್ ಮಾಡಿರ್ತಿವಲ್ಲ ಅದಕ್ಕೆ ಪೂರ್ತಿ ಸಾರಾದರೆ ಛಲೋ ಅನಿಸಲ್ಲ ಹಂಗಾಗಿ ಸ್ವಲ್ಪ ಡ್ರೈ ಥರ ಮಾಡಿಕಂಡ್ರೆ ಡ್ರೈ ಥರ ಮಾಡಿಕ್ಯಂಡು ಒಂದು ನಾಲ್ಕು ಪೀಸು ರೈಸ್ನ್ಯಾಗ ಒಂದು ನಾಲ್ಕು ಪೀಸು ಇನ್ನೂ ಇನ್ನೂ ಒಂದಂದರೆ ರೊಟ್ಟಿ ತರಿಸಿದ್ದೆ ಯಾಕಂದರೆ ಮನೆಯಲ್ಲೆ ಅಷ್ಟು ಜನಕ್ಕೆ ರೊಟ್ಟಿ ಮಾಡೋದಂದರೆ ಸ್ವಲ್ಪ್ ಕಷ್ಟ ಆಗುತ್ತೆ ಹಾಗಾಗಿ ನಮಗೆ ಇಲ್ಲೆಲ್ಲ ಹೆಂಗ ಮೂರು ರೂಪಾಯ್ಗೊಂದು ರೊಟ್ಟಿ ಸಿಗತ್ತೆ ಅಂತ ಒಂದು ಐವತ್ತು ರೊಟ್ಟಿ ತರಿಸಿದ್ದೆ ಆ ರೊಟ್ಟಿ ಚಿಕನ್ನು ಅದು ರೈಸು ಆಮೇಲೆ ಸ್ವೀಟ್ ಮಾಡಿದ್ದೆ ಸ್ವೀಟ್ ಅಂದರೇನು ಶಾವಿಗೆ ಪಾಯಸ ಮಾಡಿದ್ದೆ ಶಾವಿಗೆ ತೊಗೊಂಡ್ಬಂದಿದ್ದೆ ಹಾಲು ಸಕ್ಕರೆ ದಾಡಾ ಮತ್ತು ತುಪ್ಪ ಗೋಡಂಬಿ ದ್ರಾಕ್ಷಿ ಗೇರುಬೀಜ ಇದೆಲ್ಲ ಹಾಕಿ ಛಂದ ಹುರ್ದು ತುಪ್ಪದಲ್ಲಿ ಶಾವಿಗೆ ಪಾಯಸ ಮಾಡಿದ್ದೆ ಶಾವಿಗೆ ಪಾಯ್ಸ ಮತ್ತು ರೈಸು ಮತ್ತು ಕಾ ಇದು ಚಿಕನ್ನು ಡ್ರೈ ಮತ್ತು ರೊಟ್ಟಿ ಈ ನಾಲ್ಕು ಐಟಮ್ ಮಾಡಿದ್ದೆ ಅವು ಮಾರ್ಕೆಟ್ಗೆಲ್ಲ ಹೋಗಿ ತೊಗೊಂಡ್ಬಂದು ಈ ಪಾತ್ರೆಯೆಲ್ಲ ದೊಡ್ಡ ದೊಡ್ಡ ಪಾತ್ರೆ ತೊಗೊಂಡ್ಬಂದು ಅದು ಮತ್ತು ಗ್ಯಾಸ್ ಮೇಲೆ ಮಾಡಿದರೆ ಛಲೋ ಬರೊಂಗಿಲ್ಲ ಚಿಕ ರೈಸ್ ಅದೆಲ್ಲ ಛಲೋ ಆಗೋಂಗಿಲ್ಲ ಗ್ಯಾಸ್ ಮೇಲೆ ಮಾಡಿದ್ರೆ ಅದಕ್ಕೇನು ಮಾಡಬೇಕು ನಾವು ಒಲೆ ಮೇಲೆ ಮಾಡಬೇಕು ಕಟ್ಟಿಗೆ ಒಲೆ ಮೇಲಿನ ಮಾಡಬೇಕು ಕಟ್ಟಿಗೆ ಒಲೆ ಮೇಲೆ ಅಂದರೆ ಅನ್ನ ಅರ್ಳಿ ಬಿಡೋತನ ಮೇಲೆ ಈಗ ಅನ್ನ ಫಸ್ಟ್ಗೆ ಅದೆಲ್ಲ ಹಾಕಿ ಕುದ್ಸಿದ್ಮೇಲೆ ಅರಳೋ ಟೈಮ್ನಲ್ಲಿ ಕೆಳಗೆ ತಳ ಹಿಡದ್ಬಿಡತ್ತೆ ತಳ ಹಿಡಿಬಾರ್ದಪ್ಪ ಅಂದರೆ ಏನು ಮಾಡ್ಬೇಕಂದರೆ ಮೇಲೆ ಪ್ಲೇಟ್ ಮುಚ್ಚಿಡ್ತೀವಲ್ಲ ಅದಕ್ಕೆ ಒಂದೆರಡು ಪೇಪರ್ ಹಾಕಬೇಕು ಟಿಶ್ಯೂ ಪೇಪರ್ ಸಿಗ್ತವೆ ಆ ಪೇಪರ್ ಹಾಕಿ ಪ ಪ್ಲೇಟ್ ಛಂದಾಗ ಪ್ಲೇಟ್ ಮುಚ್ಚಿ ಹೊರಗ್ ಗಾಳಿ ಹೋಗ್ಲಾರ್ದಂಗ ಪ್ಲೇಟ್ ಮುಚ್ಚಿ ಅದನ್ನು ಬೇಯ್ಸಿ ಮೇಲೆ ಒಂದು ಸ್ವಲ್ಪ ಬೆಂಕಿ ಕೆಂಡ ಹಾಕ್ಬೇಕು ಪ್ಲೇಟಿನ ಮೇಲೆ ಅಂದರೆ ಅನ್ನ ಮೆತ್ತಗೆ ಬರುತ್ತೆ ಹೂ ಅರ್ಳ್ದಂಗೆ ಅರಳತ್ತೆ ಛಲೋ ಬರುತ್ತೆ ಆ ರೀತಿ ಮಾಡಿದ್ದೆ ನಾನು ನನ್ನ ಅನುಭವ ಇದು ಅಡುಗೆ ಮತ್ತು ಇನ್ನೊಂದು ಏನಂದರೆ ನಮ್ಮ ಮನೆಲ್ಲಿ ಹಿರಿಯರಿಗೆಲ್ಲ ಪೂಜೆ ಮಾಡ್ತೀವಿ ನಾವು ತಿಥಿ ಅಂತ ಮಾಡ್ತೀವಿ ಪುಣ್ಯತಿಥಿ ಅಂತ ಅವರೆಲ್ಲ ನಮ್ಗೆ ಭಾಳ ಜನ ಬರ್ತಾರೆ ಒಂದು ಇಪ್ಪತ್ತು ಮೂವತ್ತು ಜನ ಬರ್ತಾರೆ ಅವ್ರಿಗೆಲ್ಲ ಅನ್ನ ಸಾಂಬಾರು ಮತ್ತು ಬದ್ನೆಕಾಯಿ ಪಲ್ಯ ಶೀರಾ ಶೀರಾ ಮಾಡ್ತೀವಿ ಈ ಥರಯೆಲ್ಲ ಅಡುಗೆ ಮಾಡ್ತೀವಿ ಒಂದು ಕೆಜಿ ಶೀರಾ ಮಾಡ್ಬೇಕಂದರೆ ಒಂದು ಕೆಜಿ ರವಕ್ಕೆ ಒಂದು ಕೆಜಿ ಸಕ್ಕರೆ ಹಾಕಬೇಕು ಸಕ್ಕರೆ ಏನಾದರೂ ಕಡಿಮೆ ಆಯ್ತು ಅಂತಂದರೆ ಶೀರಾ ಛಲೋ ಬರೊಂಗಿಲ್ಲ ಸಪ್ಪೆ ಆಗತ್ತೆ ಆಮೇಲೆ ಗಂಟು ಗಂಟಾಗತ್ತೆ ಅದನ್ನೆಲ್ಲ ನೀಟಾಗಿ ಮಾಡ್ಕೋಬೇಕಂದ್ರೆ ಬೇಸ ರವೆಯೆಲ್ಲ ಹುರಿಬೇಕು ಹುರುದು ಕೆಂಪಗೆ ರವೆ ಹುರಿಬೇಕು ಗೋಡಂಬಿ ದ್ರಾಕ್ಷಿ ಹುರಿಬೇಕು ನೀಟಾಗಿ ಹುರುದು ಆಮೇಲೆ ದಾಡದಾಗೆಲ್ಲ ತುಪ್ಪದಾಗ ಹುರ್ಕೊಂಡು ಮತ್ತು ಇದನ್ನೆಲ್ಲ ಫಸ್ಟು ಹುರ್ಕೊಂದು ಆಮೇಲೆ ಬಿಸ್ನೀರು ಕಾಯ್ಸಿ ಹಾಕ್ಬೇಕು ಯ ಬಿಸ್ನೀರು ಕಾಯ್ಸಿ ಹಾಕ್ಲಿಲ್ಲ ಅಂದರೆ ಗಂಟು ಗಂಟು ಬರುತ್ತೆ ಅದು ಶೀರಾ ಗಂಟು ಬರಬಾರ್ದಪ್ಪ ಅಂದರೆ ಬಿಸ್ನೀರು ಕಾಯ್ಸಿ ಅದ್ರ ಒಳಗೆ ಮೆಲ್ಲಗ್ ನೀರಾಕ್ಯಂಡು ಆ ಅದನ್ನು ನೀಟಾಗಿ ಕಲ್ಸ್ಕೊಬೇಕು ಇಲ್ಲಪ್ಪ ಅಂದರೆ ನಾವು ಹಂಗೆ ಮಾಡ್ತೀವಪ್ಪ ಹಸಿ ನೀರಲ್ಲೇ ಅಂದರೆ ಅದು ಗಂಟು ಬಿದ್ಬಿಡುತ್ತೆ ಛಲೋ ಬರೋಲ್ಲ ಒಂದು ಸ್ವಲ್ಪ ಓಟಲ್ ಸ್ಟೈಲ್ ಈಗ ಎಲ್ಲರು ಶೀರಾ ಮನ್ಯಾಗ ಮಾಡೋದು ಇಷ್ಟಪಡೋಲ್ಲ ಓಟಲ್ ಸ್ಟೈಲ್ ಇಷ್ಟಪಡ್ತಾರೆ ಅದರಲ್ಲಿ ಶೀರಾ ಎರಡು ಥರ ಮಾಡ್ಬೋದು ಇನ್ನೊಂದು ಕೊಬ್ಬರಿ ತುರಿದು ಬೆಲ್ಲದ್ದು ಬೆಲ್ಲ ಹಾಕಿ ಮಾಡ್ಬೋದು ಬೆಲ್ಲ ಆದ್ರೂನು ಒಳ್ಳೆಯದು ಜಾಸ್ತಿ ಅಂದರೆ ಸಕ್ರೆದು ಇಷ್ಟಪಡ್ತಾರೆ ಈಗ ಹಳೆ ಜನ ಎಲ್ಲ ಏನು ಮಾಡ್ತಾರೆ ಬೆಲ್ಲದ್ದು ಇಷ್ಟಪಡ್ತಾರೆ ಬೆಲ್ಲ ಅದಕ್ಕೆ ಏನಂತಾರೆ ನಾವು ಶೀರಾ ಅನ್ನೋಲ್ಲ ಹುಗ್ಗಿ ಅಂತೀವಿ ಇದು ಸಕ್ಕರೆ ಹಾಕ್ ಮಾಡಿದರೆ ಶೀರಾ ಅಂತೀವಿ ಇಲ್ಲಂದರೆ ಅದು ಬೆಲ್ಲ ಹಾಕಿ ಅದೆಲ್ಲ ಹಾಕ್ ಮಾಡೋದಂದರೆ ಹುಗ್ಗಿ ಅಂತೀವಿ ಆ ಥರ ಇರುತ್ತೆ ಅದು ಎಲ್ಲ ಮಾಡ್ಬೋದು ಇನ್ನು ಬದ್ನೆಕಾಯಿ ಪಲ್ಯ ಅಂದರೆ ಎಲ್ಲ ಬದ್ನೆಕಾಯಿ ಅವೆಲ್ಲರ ಮೇಲಿದ್ದ ತುಂಬು ತೆಗಿಬಾರದದು ತೆಗೆದ್ರೆ ಛಲೋ ಬರೋಲ್ಲ ಬದನೆಕಾಯಿ ಟೇಶ್ಟ್ ಆಗೋಲ್ಲ ಪಲ್ಯ ಆ ತುಂಬು ಅದನ್ನು ಬದ್ನೆಕಾಯಿ ಕಟ್ ಮಾಡಬೇಕು ಉಳ್ಳಾಗಡ್ಡೆ ಟೊಮಟೊ ಕರಿಬೇವು ಇದು ಕೊಬ್ಬರಿ ಮಸಾಲೆ ಹಾಕಬೇಕು ಆಮೇಲೆ ಮತ್ತು ಇದು ಶೇಂಗಾ ಪುಡಿ ಹಾಕ್ಬೇಕು ಅದು ಹಾಕಿ ಎಲ್ಲ ಬೇಸ ಹದ್ವಾಗಿ ಕುದಿಸಿ ಅದು ಛಲೋ ಬರುತ್ತೆ ಅದೊಂದು ಬದ್ನೆಕಾಯಿ ಪಲ್ಯ ಈ ಸಾಂಬಾರು ಅಂದರೆ ಹೆಂಗ್ ಮಾಡ್ತೀವಪ್ಪ ಅಂದರೆ ಎಲ್ಲ ಒಂದೇ ಸಾರಿ ಹಾಕಿದ್ರೆ ಕುದಿಸಿದರೆ ಅದು ಛಲೋ ಆಗೋಂಗಿಲ್ಲ ಫಸ್ಟಿಗೆ ಬೇಳೆ ಅಷ್ಟೇ ಕುದಿಸ್ಕೊಬೇಕು ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಬೇಳೆ ಅಷ್ಟೇ ಕುದಿಸ್ಬೇಕು ಅದು ಮೆತ್ತಗಾದ ಮೇಲೆ ಅದನ್ನು ತೀಡಿ ಆ ಬೇಳೆ ಗುಂಡು ತೊಗೊಂಡು ತೀಡಬೇಕು ಅದನ್ನು ತೀಡಿದಮೇಲೆ ಆಮೇಲೆ ಟ ಹೆಣ್ ಎಣ್ಣೆ ಕಾಯ್ಸಕಿಟ್ಟು ಬೆಳ್ಳುಳ್ಳಿ ಜೀರ್ಗೆ ಸಾಸ್ವಿ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕೊಬೇಕು ಒಗ್ಗರಣೆ ಹಾಕಿ ಒಂದೆರಡು ಟೊಮಟೊ ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಟೊಮಟಿನ ಎಣ್ಣೆಗಾಕಿ ಡ್ರೈ ಮಾಡಬೇಕು ಡ್ರೈ ಮಾಡಿದಮೇಲೆ ಖಾರ ಉಪ್ಪು ಅರ್ಶಿಣ ಹಾಕಿ ಆಮೇಲೆ ಈ ಬೇಳೆ ಏನು ತೀಡಿಟ್ಟಿರ್ತೀವಲ್ಲ ಅದಕ್ಕಿನ್ನ ಮುಂಚೆ ಸೊಪ್ಪು ಸೊಪ್ಪು ತಂದಿರ್ತೀವಿ ಉಂಚಿಕಾಯಿ ಪಾಲಕ ಮೆಂತ್ಯೆ ಸೊಪ್ಪು ಇಂಥದ್ದು ತಂದಿರ್ತೀವಲ್ಲ ಸಣ್ಣಗೆ ಕಟ್ ಮಾಡಿ ನೀಟಾಗಿ ತೊಳ್ದಿಟ್ಕೊಬೇಕು ತೊಳ್ದಿಟ್ಕಂಡು ಅದನ್ನು ನೀಟಾಗಿ ಅದೂನು ಟೊಮೊಟೊ ಜೊತೆಗೆ ಎಣ್ಣಿಲಿ ಡ್ರೈ ಮಾಡಬೇಕು ಅಂದರೆ ಮೆತ್ತಗಾಗುತ್ತದು ಡ್ರೈ ಮಾಡಿ ಆಮೇಲೆ ಬೇಳೆಯ ಖಾರ ಪುಡಿ ಉಪ್ಪು ಅರ್ಶಿಣ ಅದೆಲ್ಲ ಹಾಕಿದ್ಮೇಲೆ ಬೇಳೆ ಹಾಕಬೇಕು ಬೇಳೆ ಹಾಕಿ ನಮ್ಗೆಷ್ಟು ಬೇಕೋ ಅಷ್ಟು ನೀರಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಬೇಕು ಸ್ವಲ್ಪ ಬೆಲ್ಲ ಹಾಕ್ಬೇಕು ಸ್ವಲ್ಪ ಹುಣ್ಚಿ ಹಣ್ಣು ಹಾಕಬೇಕು ಇದೆಲ್ಲ ಹಾಕಿ ಬೇಸಾಗಿ ಕುದಿಯಕ್ಕೆ ಬಿಟ್ಟುಬಿಡ್ಬೇಕು ಮುಚ್ಚಳ ಮುಚ್ಚಿ ಉಕ್ಕಿ ಬರಲಾರ್ದಂಗ ನೋಡ್ಕೊಬೇಕು ಒಂದು ಸ್ವಲ್ಪ ಬೇಸಾಗಿ ಕುದಿಸಿ ಅದು ಕುದ್ದಂಗೆಲ್ಲ ಅದು ಚೆನ್ನಾಗಿ ವಾಸನೆ ಬರುತ್ತೆ ಛಲೋ ಅದು ಅದೊಂದು ಸ್ವಲ್ಪ ಗಟ್ಟಿ ಸಾಂಬಾರ್ ತ ಟೈಪ್ ಅದಾಗುತ್ತೆ ಆಮೇಲೆ ಅನ್ನ ಏನು ಮಾಡ್ಬೇಕಂದರೆ ಫಸ್ಟು ಬಿಸ್ನೀರು ಕಾಯ್ಸ್ಬೇಕು ಆಮೇಲೆ ಅಕ್ಕಿ ನೆನೆ ಹಾಕ್ಬೇಕ್ ಫಸ್ಟು ಅಕ್ಕಿ ನೆನೆ ಹಾಕ್ಬೇಕು ಅಕ್ಕಿ ನೆನೆ ಹಾಕಿ ಒಂದು ಆಫ್ ಆ್ಯನ್ ಅವರು ಬಿಡಬೇಕು ಆಮೇಲೆ ಅನ್ನ ಅನ್ನಕ್ಕಿಡಬೇಕು ಆಮೇಲೆ ಅನ್ನ ಮೆತ್ತಗೂನು ಬರುತ್ತೆ ಉದುರುದ್ರಾಗಿರತ್ತೆ ಒಂದಕ್ಕೊಂದು ಅಂಟ್ಕೊಂಡಿರಲ್ಲ ಮೆತ್ತಗೆ ಹೂ ಇದ್ದಂಗಿರುತ್ತೆ ಊಟ ಮಾಡೋಕ್ಕೆ ಖುಷಿ ಅನಿಸತ್ತೆ ಈ ಥರಯೆಲ್ಲ ಅಡುಗೆ ಮಾಡಿದ್ದೀನಿ ನಾನು ದೊ ದೊಡ್ಡ ಪ್ರಮಾಣದಲ್ಲೆಲ್ಲ ಅಡುಗೆ ಮಾಡಿದ್ದೀನಿ ನನ್ಗೆ ಅಡುಗೆ ಮಾಡೋದು ರೂಢಿ ಇದೆ ಮಾಡ್ತೀನಿ ಆ ಥರ ಏನೂ ಇಲ್ಲ ದೊಡ್ಡ ದೊಡ್ಡ ಪ್ರಮಾಣದಾಗ ಅಡುಗೆ ಮಾಡಿನಿ ಐವತ್ತು ಜನಕ್ಕೆ ನೂರು ಜನಕ್ಕೆ ಈ ಥರಯೆಲ್ಲ ಅಡುಗೆ ಮಾಡೀನಿ ತುಂಬ ಅನುಭವ ಇದೆ ನನಗೆ ಮಾಡ್ತೀನಿ ನಾನು ಅಡುಗೆಯನ್ನು ಅದೊಂಥರ ಖುಷಿ ಹಾಂ ಇಷ್ಟು ಜನಕ್ಕೆ ಅಡುಗೆ ಮಾಡಿದ್ನಲ್ಲಪ್ಪ ನಾನು ಅನ್ನೋದೊಂದು ಖುಷಿ ನನಗೆ ಮಾಡ್ತೀನಿ ಅಡುಗೆ ಅದೇನೂ ದೊಡ್ಡ ಕಷ್ಟದ ಕೆಲಸ ಅಲ್ಲ ಆದರೆ ಒಬ್ರಿಗೆ ಕಷ್ಟ ಆಗುತ್ತೆ ನನಗೇನೂ ಕಷ್ಟ ಅನಿಸಿಲ್ಲ ಮಾಡಿದ್ದೀನಿ ನಾನು ಒಂದು ಐದು ಕೆಜಿ ಆರು ಕೆಜಿ ಹತ್ತು ಕೆಜಿ ಈ ಥರಯೆಲ್ಲ ಮಾಡಿದ್ದೀನಿ ಇನ್ನೂ ದೊಡ್ಡ ಅಡುಗೆ ಅಂದರೆ ತುಂಬ ಜನಕ್ಕೆ ಅದು ಮಾ ಅದು ಇನ್ನೂ ಮಾಡಿಲ್ಲ ಇನ್ನೇನಪ್ಪ ಬರ್ತಡೇಗೆ ಈ ಥರ ಮನೆ ಪುಣ್ಯತಿಥಿ ಇದ್ದರೆ ಈ ಥರದ್ದಕ್ಕೆಲ್ಲ ಅಡುಗೆ ಮಾಡಿದ್ದೀನಿ ಅಡುಗೆ ಕೂಡ ಚೆನ್ನಾಗಿ ಬಂದೈತಿ ಎಲ್ಲರೂ ಊಟ ಮಾಡಿದವ್ರು ಹಾಂ ಚೆನ್ನಾಗೈತಿ ಅಡುಗೆ ತುಂಬ ಛಲೋ ಐತಿ ಅಂತಂದು ಹೇಳಿದಾರೆ ಇವಾಗ ಈ ಅಡುಗೆ ಎಲ್ಲ ಮಾಡಿದ್ದೀನಿ ಜಾಸ್ತಿ ಫಂಕ್ಷನ ಅಡುಗೆ ಮಾಡೋದಂದರೆ ನಮ್ಮ ಕಡೆ ಶೀರಾ ಬದ್ನೆಕಾಯಿ ಅನ್ನ ಸಾಂಬಾರು ಮಾಡ್ತೀನಿ ಈ ಬರ್ತಡೇ ಈ ಥರ ಫಂಕ್ಷನ್ ಬಂತಂದರೆ ಬಿರ್ಯಾನಿ ಮೊಸರು ಚಟ್ನಿ ಈ ಥರಯೆಲ್ಲ ಮಾಡ್ತೀನಿ ಒಂಥರ ಸ್ವೀಟ್ ಮಾಡ್ತೀನಿ ಆಮೇಲೆ ಮೊಸರು ಚಟ್ನಿ ಬಿರ್ಯಾನಿ ಮಾಡ್ಬಿಡ್ತೀನಿ ಈ ಥರದ್ದೆಲ್ಲ ಅಡುಗೆ ಮಾಡ್ತೀನಿ ದೊಡ್ಡ ದೊಡ್ಡ ಪಾತ್ರೆಯೆಲ್ಲ ತರಬೇಕು ಎಲ್ಲ ತರಕಾರಿ ತರಬೇಕು ಈ ಥರದ್ದೆಲ್ಲ ಮಾಡಿರ್ತೀವಿ ಮಾಡಿ ನಮ್ಗೇನೂ ಕಷ್ಟ ಅನಿಸಲ್ಲ ಮಾಡ್ತೀವಿ ಅಡುಗೇನು ದೊಡ್ಡ ಅಡುಗೆ ಅಂದರೆ ತುಂಬ ಇಷ್ಟ ಮಾಡ್ತೀವಿ ಅದ್ರಾಗೇನೂ ಇದಿಲ್ಲ ತಯಾರ್ಸ್ತೀವಿ ನಾವೇ ತವಯಾರ್ ತಯಾರಿಸಿದ್ದೀನಿ